ಹ್ಞೂ ರೀ ಹಲೋ ಹಲೋಪ್ಪ ನಾವು ಡಾಕ್ಟ್ರು ನೀವು ಹ್ಞೂ ಏನು ಆಗೆತಿಪಾ

ಹೌದಾ ನೀನು ಇವತ್ತು ಏಳು ಗಂಟೆಗ್ ಬಾ ನಾವು ಇರ್ತೀವಿ ನಮ್ಮ ಹಾಸ್ಪೆಟಲ್ಲಿಗೆ ಹಾಂ ಏಳು ಹಾಂ ಏಳು ಗಂಟೆಗೆ ಬಾ ಏಳು ಗಂಟೆಗೆ ಬಂದು ಅಪಾಯಿಂಟ್ಮೆಂಟ್ ತೊಗೋ ಅಲ್ಲೆಲ್ಲ ನಮ್ಮ ನರ್ಸ್ ಅವರು ಇರ್ತಾರೆ ಆಮೇಲೆ ಬ್ಲಡ್ಡು ಅದನ್ನೆಲ್ಲ ನಿನಗೆ ಚೆಕ್ ಮಾಡ್ತಾರೆ ಹಾಂ ನಿನಗೆ ಹೊಟ್ಟೆ ನೋವು ಯಾದರಿಂದ ಬಂದೈತಿ ಏನು ಅನ್ನೋದು ನೋಡಿಕೊಂಡು ಆಮೇಲೆ ಏನು ತಿಂದೆ ಏನಿಲ್ಲ ಅವ್ರಿಗೆ ಹೇಳು ನೀನು ಆಮೇಲೆ ಬಂದು ಆಮೇಲೆ ಎಲ್ಲ ಚೆಕಪ್ಪು ಸ್ಕ್ಯಾನ್ ಅದನ್ನೆಲ್ಲ ಮಾಡಿ ನಿನ್ನನ್ನು ನೋಡಿಕೊಂಡು ನಾವು ಹೇಳ್ತೇವೆ ಏಳು ಗಂಟೆಗ್ ಬಾ ನೀನು

ಹ್ಞೂ ಬಾರಪ್ಪ ಏನು ಆಗಿದೆಪ್ಪ ವೀರೇಶ ನಿನಗೆ ಹ್ಞೂ ಈ ಜ್ವರ ಬಂದು ಎಷ್ಟು ದಿನ ಆಯ್ತು ನಿನಗೆ ಹ್ಞೂ ಮತ್ತೆ ಹೊಟ್ಟೆ ನೋವು ಏನು ತಿಂದೆ ಇವತ್ತು ಯಾದಕ್ ಹೊಟ್ಟೆ ನೋವು ಬಂದೈತೆ ಅದು ಬರೇ ಎಳ್ನೀರ್ ಅಷ್ಟೇ ಕುಡಿದೆಯಾ ಹಾಂ ಈಗ ನಮ್ಮ ನರ್ಸ್ ಇದಾರೆ ನಿನಗೆ ಬ್ಲಡ್ ಚೆಕಪ್ ಮಾಡಿ ನೋಡಿ ನಾನು ಅದು ರಿಪೋರ್ಟ್ ಬರ್ತೈತಿ ಈಗ ಬ್ಲಡ್ ಕೊಡು ನೀನು ಕೊಟ್ಟು ಹತ್ತು ನಿಮಿಷ ವೇಟ್ ಮಾಡು ಅದು ರಿಪೋರ್ಟ್ ಬರ್ತೈತಿ ನಾನು ಅದನ್ನು ನೋಡ್ಕೊಂಡು ನಿನಗೆ ಹೇಳ್ತೇನೆ ಹಾಂ